ಆ ಕಾಲದಲ್ಲೀ ಸಾಂಸ್ಕೃತಿಕವಾಗಿ ಎಲ್ಲ ಜಾತ್ರೆ ಎಲ್ಲ ಸಮಾರಂಭಗಳ್ನು ಚೆನ್ನಾಗೆ ಮಾಡ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಏನು ಚೆನ್ನಾಗೇ ಇಲ್ಲ ಅವಾಗಿನ ಕಾಲದಲ್ಲಿ ಎಲ್ಲ ಯಜ್ಮಾನ್ರು ಎಲ್ಲ ಹಿರಿಯರು ಸೇರಿ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರ ಜಾತ್ರೆಗಳು ಎಲ್ಲ ಆರಂಭವಾಗ್ತಿತ್ತು ಈಗಿನ್ ಕಾಲದಲ್ಲಿ ಡಿ ಜೆ ಡಿ ಜೆ ಮಾಡೋದು ಕುಣಿಯೋದು ಕುಡಿಯೋದು ಈ ಥರದ್ದ್ ಹವ್ಯಾಸಗಳೇ ಹೆಚ್ಚಾಗ್ಬಿಟ್ಟಿದಾವೆ ಆಗಿನ ಕಾಲದಲ್ಲೀ ಎಲ್ಲ ಹಿರಿಯರು ಸೇರಿ ಕುತ್ಕೊಂಡು ಎಲ್ಲರು ಚರ್ಚಿಸಿ ಮಾತಾಡ್ಕೊಂಡು ಚೆನ್ನಾಗೆ ಯಾವ ಯಾವ ರೀತಿ ಮಾಡಬೇಕು ಜಾತ್ರೆಗಳು ಆಗ್ಲೀ ಅದೇ ಒಂದು ಊರಿನ ಶುಭ

ಶುಭ ಸಮಾರಂಭಗಳಲ್ಲಿ ಯಾವ್ರೀತಿಯಾಗಿ ಇರಬೇಕು ಏನು ಮಾಡ್ಬೇಕಂತ ಅದ್ರ ಬಗ್ಗೆ ಕುತ್ಕೊಂಡ್ ಮಾತಾಡಿ ಎಲ್ಲರು ಆಚರಿಸ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಎಲ್ಲ ಹುಡುಗರು ಹುಡುಗಿಯರು ಗಂಡ್ಮಕ್ಕಳು ಹೆಣ್ಮಕ್ಕಳು ಎಲ್ಲ ಸೇರಿ ಡಿ ಜೆ ಕುಣಿಯೋದು ಡ್ಯಾನ್ಸ್ ಮಾಡೋದು ಆ ರೀತಿ ಮಾಡ್ತಾ ಇದಾರೆ ಮೊದ್ಲಿನ ಕಾಲದಲ್ಲಿ ಹಾಗಿದ್ದಿಲ್ಲ ಗಣೇಶನ್ನಾ ಗಣೇಶನ ಹಬ್ಬ ಚೆನ್ನಾಗೇ ಮಾಡ್ತಿದ್ರು ಚೆನ್ನಾಗೆ ವಿಸರ್ಜನೆ ಮಾಡ್ತಿದ್ರು ಅವಾಗೆಲ್ಲ ಆದರೆ ಈಗಿನ ಈಗಿನ ವಾತಾವರಣಕ್ಕೆ ಡಿ ಜೆ ಸಾಂಗ್ ಹಾಕ್ಕೊಂಡು ಟ್ಯಾಕ್ಟ್ರಲ್ಲಿ ಇಟ್ಕೊಂಡು ಡಿ ಜೆ ಸಾಂಗ್ ಹಾಕ್ಕೊಂಡು ಮುಂದೆ ಕುಣ್ಕೋತಾ ಬಣ್ಣ ಚಲ್ಲಾಡ್ಕೋತ ಈ ಥರ ಮಾಡ್ತಾಯಿದಾರೆ ಮೊದಲೆಲ್ಲಾ ಚೆನ್ನಾಗಿ ಬಂಡಿಯಲ್ಲಿ ಕಟ್ಕೊಂಡು ಹೋಗಿ ನೀಟಾಗಿ ಮಂತ್ರಗಳನ್ನು ಇದನ್ನು ಮಾಡ್ಕೋತ ಹಾಡ್ಕೊತ ಎಲ್ಲ ಗಣೇಶನಿಗೇ ಯಾವ್ಯಾವ ರೀತಿ ಜೈಕಾರ ಹಾಕ್ಕೊತ ಹೋಗ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಹಾಗಿಲ್ಲ ಯುಗಾದಿ ಹಬ್ಬಗಳಲ್ಲಿ ಬೇವು ಬೆಲ್ಲ ಕೊಡ್ತಿದ್ರು ಆದರೆ ಇವಾಗ ಏನು ಆ ಥರದ್ದು ಇಲ್ಲ ನವರಾತ್ರಿ ಪೂಜೆಗಳ ದಸರಾ ಹಬ್ಬದಲ್ಲೀ ಒಂಭತ್ತು ದಿನ ತಪ್ಪದೇ ಪೂಜೆ ಪುನಸ್ಕಾರಗಳು ನಡಿತಿದ್ವು ಆದರೆ ಈಗ ಅಷ್ಟೊಂದಿಲ್ಲ ಕಡಿಮೆಯಾಗಿದಾವೆ ದೀಪಾವಳಿಯಲ್ಲು ಅಷ್ಟೇ ಮೊದ್ಲಿನ ಕಾಲದೋರೆಲ್ಲ ಸಾಂಪ್ರದಾಯಿಕವಾಗಿ ಹೊಸ ಉಡುಗೆ ತೊಡುಗೆಗಳನ್ನು ಉಟ್ಟು ಪೂಜಾ ಪುನಸ್ಕಾರಗಳಿಂದ ಮನೆಯೆಲ್ಲ ಇದನ್ ಮಾಡಿ ನಡೆಸ್ತಿದ್ರು ಆದರೆ ಈಗ ಆ ಥರ ಇಲ್ಲ ಈಗ ತಮ್ಗೆ ತಿಳ್ದಂಗೆ ತಾವೇ ಹೊರಗಡೆ ಎಲ್ಲ ಹೋಗೋದು ಪಾರ್ಟಿ ಅದು ಇದು ಅಂತ ಹಾಳಾಗ್ತಿದಾರೆ ಆಗಿನ ಕಾಲದಲ್ಲಿ ಪಟಾಕಿಗಳು ಯಾವ್ದು ಜಾಸ್ತಿ ಇದ್ದಿಲ್ಲ ಈಗಿನ ಕಾಲದಲ್ಲಿ ಪಟಾಕಿ ಅವುಗಳು ಅಂದ್ರೆ ಸ್ವಲ್ಪ ಹಾನಿನೇ ಆಗ್ತಾಯಿದೆ ಗೌರಿ ಹಬ್ಬ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಕಳಿಗೆ ಇಷ್ಟವಾದ ಹಬ್ಬ ಇದು ಹುಣ್ವೆ ದಿನ ಹೊಸಾ ಬಟ್ಟೆಗಳನ್ನು ಧರ್ಸಿ ಆರತಿ ತಂದು ದೇವರಿಗೆ ಆರತಿ ಮಾಡ್ಕೊಂಡು ಹೋಗ್ತಾರ್ ಆದರೆ ಈಗಿನ ಕಾಲದಲ್ಲಿ ಜೀನ್ಸು ಪ್ಯಾಂಟು ಶರ್ಟು ಅಂತ ಹಾಕೊಂಡು ದೇವ್ರನ್ನೆ ಮರ್ತು ಬಿಟ್ಟಿದ್ದಾರೆ